ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ಮೂರು